ನಾನು ಒಂದು ಎಮ್ ಸಿ ಆರ್ಡರ್ ಮಾಡಿದ್ದೆ ಮೆನ್ಸ್ಟ್ರುವಲ್ ಕಪ್ಪು ಮೀಡಿಯಮ್ ಸೈಜು ಮಾಡಿದ್ರ ನಾನು ಈಗ ಒಂದು ಸೈಜ್ ಹೇಳಿದೆ ಮತ್ತೊಂದು ಸೈಜು ಬಂದದ ಕರೆಕ್ಟ್ ಸೈಜ್ ಬೇಕಲ್ಲಾ ಸೈಜ್ ಬಿಟ್ಟು ಸೈಜ್ ಬಂದರೆ ಹೆಂಗೆ ಮಾಡಬೇಕು ಡೆಲಿವರಿ ಬಾಯ್ ಬಂದನೂ ಪಟ್ಟಂತ ತಕ್ಕೊಂಡ ತೊಕ್ಕೊಂಡಿ ನೋಡಿದ ಚೆಕ್ ಮಾಡಿದ ತೊಕೊಂಡ್ರ ಅದ ಮ್ಯಾಲ ಪ್ಯಾಕೇಜ್ ಬಿ ಬರಾಬರ್ ಇದ್ದಿಲ್ಲ ಎಲ್ಲಾ ಹಾಳಾಗಿನ ಇತ್ತು ಎಲ್ಲಾ ಹಿಂಗೆ ಮುದ್ದಿ ಮುದ್ದಿ ಆಗಿಂದಿತ್ತು ಹರ್ದೊಗಿಂದಿತ್ತು ಹಂಗೆ ತಕೊಂಡ ಯಾಕೋ ಹಿಂಗ ಆಗ್ಯಾದರಿ ಅಂತ ಕೇಳಿದ ಆ ಡೆಲಿವರಿ ಮನುಷ್ಯ ಇದು ಪ್ಯಾಕೇಜ್ ಮಾಡೊ ಹತ್ರ ಏನಾಗ್ಯದರಿ ಎಲ್ಲ ತರ್ಲತ್ರ ಹಂಗಾಗ್ಯಾದ ಹಾಳಾಗ್ಯಾದ ಅಂದನು ಅಂದ್ರ ಬಿ ತಕ್ಕೊಂಡ ತಕ್ಕೊಂಡಿನ್ ಮ್ಯಾಲ ಮನೆಗ್ ಬಂದು ಪೇಮೆಂಟ್ ಎಲ್ಲ ಮಾಡಿದೆ ರೊಕ್ಕ ಎಲ್ಲ ಕೊಟ್ಟಿದೆ ಕೊಟ್ಟ ಮ್ಯಾಲ ಒಳಗೆ ಬಂದ ಒಳಗೆ ಬಂದು ಡಬ್ಬ ಓಪನ್ ಮಾಡಿದ ಓಪನ್ ಮಾಡಿ ನೋಡಿದ ತೆಗದು ನೋಡಿದ್ರೆ ಏನದ ತೆಗೆದ್ರ ಸೈಜ್ ಬರಾಬರ್ ಇಲ್ಲ ತಪ್ಪು ಸೈಜ್ ಬಂದದ ಮತ್ತು ಕರೆಕ್ಟ್ ಪ್ಯಾಕೇಜ್ ಇಲ್ಲ ಎಲ್ಲ ಕೊಳೆ ಕೊಳೆ ಆಗಿಂದಿತ್ತು ಎಲ್ಲ ಹರ್ದು ಹೋಗಿಂದಿದಿತ್ತು ಹಂಗ ಬಂದದ ಮತ್ತು ನಾನೇನು ಮಾಡೊದ ಮತ್ತು ಅದಕ್ಕ ರಿಟರ್ನ್ ಆಪ್ಶನ್ ಇದ್ದಿಲ್ಲ ರಿಟರ್ನ್ ಆಪ್ಶನ್ ಇದ್ದಿಲ್ಲ ಅಂದರ ನಾ ಏನು ಮಾಡೊದು ಮತ್ತು ಅದಕ್ಕೆ ಕಸ್ಟಮರ್ ಕೇರು ಹೆಲ್ಪ್ ನಂಬರ್ ಅಂತ ತೊಕೊಂಡ ಕಸ್ಟಮರ್ ಸೆಂಟರ್ ನಂಬರ್ ತೊಕೊಂಡು ಆ ನಂಬರಿಗಿ ಕಾಲ್ ಮಾಡಿದ ಅಲ್ಲಿ ಅವರಿಗ ಕೇಳಿದ ಹಿಂಗ ಬಂದದರಿ ನನಗ ಪ್ರೊಡಕ್ಟು ಹಿಂಗ ಆರ್ಡರ್ ಮಾಡಿದವ ಸೈಜ್ ಬೇರೆ ಬಂದದ ನನಗ ಬೇರೆದು ಬೇಕು ಇದ್ರಾಗ ಆಪ್ಶನ್ ಇಲ್ಲ ರಿಟರ್ನ್ ಪಾಲಿಸಿ ಎಂಬದಿಲ್ಲ ಹೆಂಗ ಮಾಡಲಿ ನಾನು ಅಂತ ಕೇಳದ ಕೇಳಿದ್ರ ಅವರು ಅಂದರು ಆಯಿತು ನಾವು ರಿಟರ್ನರ ಆಪ್ಶನ್ ಇಲ್ಲ ಮತ್ತೇನು ಮಾಡಂತಿರ ನಮಗ ದುಡ್ಡು ವಾಪಾಸ್ ಕಳಸಂತೀರ ಏನು ಬೇರೆದು ಏನರ ಕೊಡು ಅಂತೀರಿ ಅಂದರು ಅಂದ್ರೆ ನಾವು ಅಂದೆವು ನನಗ ಇಲ್ಲ ನನಗ ದುಡ್ಡು ಬೇಡ ನನ್ನ ಪ್ರೊಡಕ್ಟೆ ನಾನು ಕರೆಕ್ಟ್ ಸೈಜ್ ಆರ್ಡರ್ ಮಾಡಿದ್ದೆ ನನಗ ಕರೆಕ್ಟ್ ಸೈಜೆ ಕೊಡಿರಿ ಅಂದ ಅಂದರೂ ಹ್ಞೂ ಚೆಂದಾಯ್ತು ಅಂತ ಕಾಯ್ಕೊಂಡು ಕುಂಡಿದ್ದೆ ಅವ್ರ ನಂಬರ್ ಒನ್ ನಂಬರ್ ಕೊಟ್ರು ಆ ನಂಬರ್ ನೀವು ಡಯಲ್ ಮಾಡಿರಿ ಡಯಲ್ ಮಾಡಿ ಕರೆಕ್ಟ್ ಏನದ ಆ ನಂಬರ್ ಡಯಲ್ ಮಾಡಿದ್ರ ಅವ್ರು ನೀವು ಏನು ಮಾಡ್ತಾರ ಮತ್ತು ನಿಮಗ ಕಾಲ್ ಕನೆಕ್ಟ್ ಮಾಡ್ತಾರ ಕಾಲ್ ಕನೆಕ್ಟ್ ಮಾಡಿ ನಿಮಗ ಬೇರೆಯವ್ರ ಸರಿ ಮಾತಾಡ್ಲಕ ಹೇಳ್ತಾರ ಸಂಪರ್ಕ ನಂಬರ್ ಕೊಡ್ತಾರ ಹಾಂ ಅಂತ ಹ್ಞೂ ಅಂದೆ ಹ್ಞೂ ಅಂದ ಅವರು ಯಾವಾಗ ಫೋನ್ ಮಾಡ್ತಾರ ಅಂತ ಕಾಯ್ಕೊಂಡು ಕುಂತ ಕಾಯ್ಕೊಂಡು ಕುಂತರ ಆಮ್ಯಾಲ ಎರಡು ದಿನ ಆದ ಮ್ಯಾಲ ಫೋನ್ ಬಂತು ಫೋನ್ ಬಂದ ಅವರು ಅಂದರು ಹ್ಞೂ ರೀ ನಿಮ್ಮದು ಪ್ರೊಡಕ್ಟು ಒಂದು ಬೇರೆ ಸೈಜ್ ಬಂದದಂತಲ್ಲಾ ಅದಕ್ಕೆ ಮ್ಯಾಲ ಕಂಪ್ನಿದವರು ಹ್ಞೂ ಅಂದರ ಒಪ್ಕೊಂಡಾರ ನಿಮಗ ನಿಮ್ಮ ಪ್ರೊಡಕ್ಟಿಂದು ಸೈಜು ವಾಪಸ್ ಕೊಡ್ತಾರಂತ ಅದಕ್ಕೆ ನೀವು ಅದು ಡೆಲಿವರಿ ಬಾಯ್ಗೆ ರಿಟರ್ನ್ ಮಾಡಿರಿ ವಾಪಸ್ಸು ಬಂದು ತೊಕೊತಾನ ಅವ ನಾಳಿಗೆ ನಿಂಬಲ್ಲಿ ಅಂದರು ಹ್ಞೂ ಅಂದು ತಕೊಂದೆವು ತಕೊಂಡು ಮರುದಿನ ಏನಾಯ್ತು ಅವನಿಗೆ ವಾಪಸ್ ಕೊಟ್ಟೆವು ಕೊಟ್ಟ ಮೇಲ ಮತ್ತ ಫೋನ್ ಬಂತು ಕೊಟ್ರ್ಯಾ ಅಂತ ಹ್ಞೂ ಕೊಟ್ಟಾಕಿದೆರೀ ಅಂದ ಅದಾಗಿ ಎಂಟು ದಿನ್ದ ಒಳಗ ನಾವು ನಿಮಗ ನಿಮಗ ಬೇಕಾಗಿಂದು ಸೈಜು ವಾಪಸ್ ಕೊಡ್ತೆವು ಅಂದರು ಅಂದರ ಹ್ಞೂ ಆಯಿತು ತಕೋರಿ ಅಂದ ಹಂಗೇ ಕಾಯ್ಕೊಂಡ್ ಕುಂತಿದೆ ಕುಂತ ಮ್ಯಾಲ ಎರಡು ದಿನದ ಒಳಗ ಮರುದಿನಾನೆ ಏನು ಮಾಡಿದ್ರು ಅಂದರ ನನಗ ನನ್ನದು ಸಾಮಾನು ವಾಪಾಸ್ ಬಂತು ಕರೆಕ್ಟ್ ಸೈಜ್ ಇದ್ದಿತ್ತು ಆಗ ಮನಸ್ಸಿಗೆ ಸಮಾಧಾನ ಆಯಿತು ಹಿಂಗ ಬೇರೆ ಬೇರೆ ಎಷ್ಟೊಂದು ಆರ್ಡರ್ ಮಾಡ್ತೇವು ಬಟ್ಟೆಗಳು ಆರ್ಡರ್ ಮಾಡ್ತೇವು ಈಗ ಹೆಂಗೋ ವೇಯ್ಟ್ ಮಾಡಿದೆ ಕೆಲವೊಂದು ಸರಿ ಬ ಅರ್ಜೆಂಟ್ನಾಗ ನಮಗ ಏನೋ ಬೇಕಾಗಿರ್ತ ಆ ಟೈಮಿಗಿ ಒಳಗಾಗಿ ನಮಗ ಬರಲ್ಲ ಹೋದರ ಹೆಂಗ ಮಾಡಬೇಕು ಎಲ್ಲರ ಬಳಿ ಚಮಯ್ ಇರಬೇಕು ನನ್ನ ಹತ್ರ ಈಗ ಇಷ್ಟು ಸ್ವಲ್ಪ ಸಮಯ ಇದ್ದಿತು ನಾ ವೇಟ್ ಮಾಡಿದ ಕಾಯ್ಕೊಂಡ್ ಕುಂತ ಅವ್ರು ಬರೋವಸ್ತನ ಒಂದು ದಿನ ಎರಡು ಅಂದರ ಕಾಯ್ದ ಒಂದೊಂದು ಸರಿ ಏನು ಮಾಡ್ತದ ನಮಗ ರಿಟರ್ನ್ ಮಾಡಾಕ ಬಿ ಟೈಮ್ ಇರಲ್ತು ನಮ್ಮ ಮಂದಿನೋ ಮುಂಜಿನೋ ಏನೋ ಇರ್ತದ ಆಗ ಏನೋ ಬೇಕಂತ ಆರ್ಡರ್ ಮಾಡಿದೇವು ಮದಿ ಆಗಿನ ಮ್ಯಾಲ ಬಂತು ನಮಗ ಏನೋ ಹೇಳಿದ್ರ ಈಗ ನಮ್ಮ ಮದಿಗೆ ಗೌನೆ ಆರ್ಡರ್ ಮಾಡಿದೆ ಗೌನ್ ಆರ್ಡರ್ ಮಾಡಿದ್ರ ಅದು ಫ್ರಾಕು ನನ್ನ ಮದಿ ದಿನ ಹಾಕೊಳೋದು ಇರ್ತದ ಮದಿ ಆದ ಮ್ಯಾಲ ಬಂತು ಅಂದರ ನಾ ಹ್ಯಾಂಗ ಮಾಡಬೇಕು ಪೇಮೆಂಟ್ ಎಲ್ಲ ಮಾಡಿದ್ ಮ್ಯಾಲ ನನಗ ಬೇಕಾಗಿಂದು ಸಾಮಾನ್ ನನಗ ಬರಲೋಯ್ತು ಅಂದರ ಹೆಂಗೆ ಮಾಡಬೇಕು ನಮಗ ಇನ್ನೊಂದು ಸರಿ ಆರ್ಡರ್ ಮಾಡ್ಲಾಕ ಮನಸ್ ಹೆಂಗ ಬರ್ತದಾ